ಏನು ಬೇಕಿತ್ತು

ನಿಮ್ಗೇನು ಬೇಕು ಅಲ್ಲಿ ಆಲೆ ಹೇಳವ್ರಲ್ಲ ಹೇಳು ಹೇಳ್ ಮೆನು ಎಷ್ಟು ಬೇಕು ಐದು ಪ್ಲೇಟು ಯಾವಾಗ ಬೇಕು ಕಾಸ್ಟು ಒಂದೊಂದ್ ಪ್ಲೇಟ್ಗೆ ಫಿಫ್ಟಿ ಫಿಫ್ಟಿ ಐದು ಪ್ಲೇಟ್ಗೆ ಇನ್ನೂರ ಐವತ್ತು ನೀವು ಯಾವ ದಿನ ಅಂತ ಹೇಳಿದ್ರೆ

ಆಯಿತು ಕಣ್ರಿ ಕಡ್ಮೆ ಮಾಡ್ಕೊಳಣ ನಲ್ವತ್ತು ರೂಪಾಯಿ ಡಿಸ್ಕೌಂಟ್ ಇರ್ಕಂಡು ಮಾಡ್ಕೊಳಕಾಗಲ್ಲ ಯಾವತ್ತು ಎಲ್ಲಿಗೆ ತರ್ಬೇಕು ಹೇಳಿ ಹಾಂ ಸಿಗುತ್ತೆ ಸಿಗುತ್ತೆ ಆಗುತ್ತೆ ಹಾಂ ಡಡೆಲ್ವರಿ ಚಾರ್ಜು ಕೊಡಬೇಕು ಕೊಡ್ಬೇಕು ಕೊಡಬೇಕು ಹೌದು ಡೆಲಿವರಿ ಚಾರ್ಜು ಬೀಳ್ತದೆ ಡೆಲಿವರಿ ಮಿನಿ ಮಿನಿಮಮ್ ಮೂವತ್ತು ಅದು ದೂರ ಅದಂಗೆ ಜಾಸ್ತಿ ಆಯ್ತಿತೆ ಆಗ್ತಾ ಹೋಗುತ್ತೆ ಅದೆ ಮೂವತ್ತು ರೂಪಾಯಿ ನೀ ಎಲ್ಲಿಗಾರ ಮಾಡಿಸ ಮೂವತ್ ರುಪಾಯಿ ಅದ್ರ ಮೇಲೆ ಹೆಚ್ಚಾಗ್ ಹೋಯ್ತಾ ಹೋಯ್ತಾ ಹೋಯ್ತಾ ಒನೊಂದು ರೂಪಾಯಿ ಎರಡೆರಡು ರೂಪಾಯಿ ಜಾಸ್ತಿ ಆಯ್ತದೆ ಅದೆ ಕಿಲೋಮೀಟ್ರಗೆ ಒಂದೊಂದು ಒಂದು ಎರಡೆರಡು ಎರಡು

ಇಷ್ಟು ಸರಿ ಆಯಿತು ಓಕೆ ಸರಿ ಅಯ್ಕೆ ಸರಿ ಓಕೆ ಬಾ ನಡಿ